ತೂಕ ಹೆಚ್ಚಿದ್ದು ಸಣ್ಣ ಮಕ್ಕಳಿಂದನೇ ತೂಕದ ಕೆಲವರು ಸಣ್ಣ ಮಕ್ಕಳು ಹುಟ್ಟಿದ ನಂತರ ಕಡಿಮೆ ವೇಯ್ಟ್ ಇರ್ತಾರೆ ಅಂತ ಮಕ್ಕಳಿಗೆಲ್ಲ ಆರು ತಿಂಗಳು ಎದೆ ಹಾಲು ಕೊಡಬೇಕು ಆರು ತಿಂಗಳ ನಂತರ ಅವರಿಗೆ ಪೂರಕ ಆಹಾರಗಳನ್ನು ಕೊಡ್ತಾ ಬರಬೇಕು ಅಂದರೆ ಈಗ ಹಸಿರು ಸೊಪ್ಪು ತರಕಾರಿಗಳನ್ನು ಹಸಿರು ಸೊಪ್ಪು ತರಕಾರಿಗಳನ್ನು ಯೂಸ್ ಮಾಡಬೇಕು ಹಾಗು ಅವರು ಎಲ್ಲಾ ಸೇವಿಸುವ ಆಹಾರಗಳಲ್ಲಿ ತುಪ್ಪ ಎಣ್ಣೆ ಅಂಥ ಕೊಬ್ಬಿನ ಅಂಶಗಳನ್ನು ಸು ಸೇವಿಸ್ತಾ ಬರಬೇಕು ಹ್ಞೂಂ ಅದನ್ನು ಸೇರಿಸ್ತಾ ಬರೋದ್ರಿಂದ ಅವರಿಗೆ ಆಹಾ ಆಹಾರ ಕೊಡೋದ್ರಿಂದ ಮಕ್ಕಳ ತೂಕ ಒಳ್ಳೆ ಆಗ್ತದೆ ಈಗ ಸಣ್ಣ ಮಕ್ಕಳಿಗೆ ಆದರೆ ಈ ಕ್ಯಾರೆಟ್ ಬೇಯಿಸಿ ಆಲುಗೆಡ್ಡೆ ಬೇಯಿಸಿ ಅದಕ್ಕೆ ತುಪ್ಪ ಮಿಕ್ಸ್ ಮಾಡಿ ಕೊಡ್ತಾ ಬರಬೇಕು ಅದರಿಂದ ಕಣ್ಣು ಒಳ್ಳೆ ಕಾಣ್ತದೆ ಮತ್ತೆ ತೂಕ ಸಹ ಹೆಚ್ಚಾಗ್ತದೆ ಇದೆ ಸ್ವಲ್ಪ ಮಕ್ಕಳು ಈಗ ಒಂದುವರೆ ವರ್ಷದ ನಂತರ ಮೂರು ವರ್ಷ ಈ ರೀತಿಯಲ್ಲ ಏಜ್ ಬರ್ತಾ ಇರುವಾಗ ಅವರು ಅವರಾಗೆ ತಿಂತಾರೆ ತಿನ್ನುವಂತ ಮಕ ಮಕ್ಕಳಿಗೆ ಈ ಮೊಟ್ಟೆ ದಿನನಿತ್ಯ ಮೊಟ್ಟೆ ಕೊಡುವುದರಿಂದ ಎಲುಬುಗಳು ಗಟ್ಟಿ ಆಗ್ತದೆ ತೂಕ ಸಹ ಹೆಚ್ಚಾಗ್ತದೆ ಪ್ರತಿನಿತ್ಯ ಮೊಟ್ಟೆ ಸೇವನೆ ಮಾಡೋದ್ರಿಂದ ಅದರಲ್ಲಿರುವ ಪ್ರೋಟಿನ್ ಅಂಶಗಳು ನಮಗೆ ತುಂಬ ಉಪಯುಕ್ತವಾಗಿದ್ದು ದೇಹದ ಬೆಳವಣಿಗೆಗೆ ಒಳ್ಳೆ ಉಪಯುಕ್ತವಾಗಿರ್ತದೆ ಅದೇ ರೀತಿ ನಾವು ಸ್ವಲ್ಪ ದೊಡ್ಡವರು ಎಷ್ಟು ಆದರು ಸಮೇತ ಏಜ್ ಆಗ್ತಾ ಬಂದು ಸಮೇತ ಅವರು ತೂಕ ಆಗ್ತಾಯಿರೋದಿಲ್ಲ ಎಷ್ಟೆ ತಿಂದರು ಸಹ ಕಡಿಮೆನೆ ತೂಕ ಇರ್ತಾರೆ ಜಾಸ್ತಿ ತೂಕ ಆಗ್ತಾಯಿರೋದಿಲ್ಲ ಅಂತವರಿಗೆ ಈ ಮೆಂತ್ಯ ಗಂಜಿ ಇಂತಹ ಸಣ್ಣ ಪುಟ್ಟ ಆಹಾರಗಳನ್ನು ಕೊಡೋದ್ರಿಂದ ಅವರು ಸ್ವಲ್ಪ ತೂಕ ಆಗ್ತಾರೆ ಮತ್ತೆ ಪ್ರಾ ಅದು ಮಕ್ಳು ಮಕ್ಳು ಆಗಿರ್ಬೋದು ದೊಡ್ಡವ್ರು ಆಗಿರ್ಬೋದು ಅವರಿಗೆ ಈ ಹಣ್ಣುಗಳು ಹಣ್ಣುಗಳ ಸೇವನೆ ಮಾಡಿಸಬೇಕು ಮತ್ತೆ ಕೆಲವರು ಈ ಹಣ್ಣು ಎಲ್ಲ ಇಷ್ಟಪಡೋದಿಲ್ಲ ಆಯ್ ಹಣ್ಣುಗಳೆಲ್ಲ ನಾವು ತಿನ್ನೋದಿಲ್ಲ ಹಾಗೆಲ್ಲ ಹೇಳ್ತಾರೆ ಅಂತವರಿಗೆ ಈ ಆಹಾರದಲ್ಲಿಯೆ ಸ್ವಲ್ಪ ಕೊಬ್ಬಿನ ಅಂಶ ಒಂಚೂರು ಜಾಸ್ತಿ ಸೇವನೆ ಮಾಡಬೇಕು ಅಂದರೆ ತುಪ್ಪ ಆಗಿರ್ಬೋದು ಅಥವಾ ತೆಂಗಿನ ಎಣ್ಣೆ ಆಗಿರ್ಬೋದು ಪ್ರತಿ ಆಹಾರದ ಮೇಲೆ ಸ್ವಲ್ಪ ಅದು ಎಕ್ಸ್ಟ್ರಾ ಹಾಕ್ಕೊಂಡು ತಿನ್ಬೇಕು ಪ್ರತಿನಿತ್ಯ ನಾವು ಸೇವಿಸುವ ಕೊಬ್ಬಿನ ಅಂಶಕ್ಕಿಂತಲು ಸ್ವಲ್ಪ ಜಾಸ್ತಿ ಕೊಬ್ಬಿನಂಶ ತಿನ್ನೋದ್ರಿಂದ ಅವರ ತೂಕ ನಿಯಮಿತವಾಗಿ ಜಾಸ್ತಿ ಆಗ್ತಾ ಹೋಗ್ತದೆ ಮತ್ತೆ ದಿನಕ್ಕೆ ಒಂದು ನಾಲ್ಕು ಬಾರಿ ಆದರು ಸಮೇತ ಅವರು ಊಟ ಮಾಡಬೇಕಾಗ್ತೆ ಒಂದು ಬೆಳಗಿನ ಹೊತ್ತಲ್ಲಿ ಮಧ್ಯಾಹ್ನ ಮತ್ತೆ ಒಂದು ನಾಲ್ಕು ಗಂಟೆ ಹೊತ್ತಿಗೆ ಒಂದು ಲಘು ಆಹಾರ ಹಾಗೇ ಸಂಜೆ ರಾತ್ರಿ ವೇಳೆಗೆ ಸ್ವಲ್ಪ ಆಹಾರವನ್ನು ತೆಗೆದುಕೊಳ್ಬೇಕು ಮತ್ತೆ ತೂಕ ಜಾಸ್ತಿ ಆಗ್ಬೇಕು ಅಂತ ತಿಳಕೊಂಡು ಪದೆ ಪದೆ ಪದೆ ಪದೆ ತಿಂತ ಇರ್ಬಾರ್ದು ಹಾಗ್ಯಾದ್ರೆ ಒಂದು ಜೀರ್ಣಶಕ್ತಿಯ ತೊಂದರೆ ಉಂಟಾಗ್ತದೆ ಈಗಿನ್ನು ನಾವು ಸ್ವಲ್ಪ ಸ್ವಲ್ಪ ಕರೆಕ್ಟ್ ಆಗಿ ನಿಯಮಾನುಸಾರವಾಗಿ ದಿನನಿತ್ಯ ಸಹ ಮಾಡುವ ಆಹಾರದಲ್ಲಿ ಸ್ವಲ್ಪ ಕೊಬ್ಬಿನಾಂಶ ಸೇರಿಸ್ತಾ ಹೋದ್ರೆ ಕ್ರಮೇಣವಾಗಿ ನಾವು ತೂಕ ಜಾಸ್ತಿ ಆಗ್ತಾ ಬರ್ತೇವೆ ಹೀಗೆ ಕೆಲವು ಕೆಲವರಿಗೆ ತೂಕ ಸಣ್ಣ ಮಕ್ಕಳಲ್ಲಿ ತೂಕ ಎಂತ ಮಾಡಿದ್ರು ಸಹ ಎಂಥ ಆಹಾರ ಕೊಟ್ಟರು ಮಕ್ಕಳು ತಿನ್ತಾ ಇರೋದಿಲ್ಲ ತಿನ್ನದೆ ತಿನ್ನದೆ ಮಕ್ಳು ತೂಕನೆ ಬರೋದಿಲ್ಲ ಅಂತ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಈ ಕ್ಯಾರೆಟ್ ಬೇಯಿಸಿ ಕೊಡುವಂಥದ್ದು ಇಲ್ಲ ಈ ಆಲುಗೆಡ್ಡೆ ಅಥವಾ ಈ ನೇಂದ್ರ ಬಾಳೆಹಣ್ಣು ಇದನ್ನೆಲ್ಲ ಬೇಯಿಸಿಬಿಟ್ಟು ಅದನ್ನು ಸ್ವಲ್ಪ ಸ್ವಲ್ಪ ಮಾಡಿ ಅವರಿಗೆ ತುಪ್ಪ ಮಿಕ್ಸ್ ಮಾಡಿ ಕೊಡಬೇಕು ಅದನ್ನೆಲ್ಲ ಮಕ್ಳು ತಿಂತಾರೆ ಯಾಕೆಂದ್ರೆ ಸ್ವಲ್ಪ ಸಿಹಿ ಅಂದ ಕೂಡಲೆ ಮಕ್ಳು ತಿಂತಾರೆ ಮತ್ತೆ ಊಟ ಮಾಡಿದ ನಂತರ ಯಾವುದಾರು ಸಿಹಿಯಾದ ಪದಾರ್ಥಗಳನ್ನು ತಿನ್ನೋದ್ರಿಂದ ಸಹ ತೂಕ ಬೇಗ ಜಾಸ್ತಿ ಆಗ್ತಾರೆ